ಭಾರತದಲ್ಲಿ ಕಲಾವಿದರಿಗೆ ಯಾವುದೇ ರೀತಿಯಾದ ಒಂದು ಅವ್ಕಾಶಗಳೇನು ಸಿಗ್ತಾ ಇಲ್ಲ ಯಾಕಂತ ಹೇಳದಾದ್ರೆ ಈಗ ಯಾವುದೇ ಒಂದು ಫೀಲ್ಡಲ್ಲಿ ನೋಡಿರ್ಬೋದು ಯಾವುದೇ ಒಂದು ರೀತಿಯಲ್ಲಿ ನೋಡ್ದ್ರೂ ಕಲಾವಿದರಿಗೆ ಸಾಕಷ್ಟು ಬೆನಿಫಿಟ್ಸು ಮತ್ತು ಡೀ ಬೆನಿಫಿಟ್ಸ್ ಇರೋದರಿಂದ ಎಲ್ಲ ರೀತಿಯಲ್ಲೂ ಅವ್ರನ್ನ ತುಳ್ಕೊಂಡೇ ನೋಡ್ತಾ ಇದ್ದಾರೆ ಅದಕ್ಕೆ ಈಗ ಒಬ್ಬರು ಕಲಾವಿದ್ರಿಗೆ ಇನ್ನೊಂದು ಆ ಅವಕಾಶ ಸಿಗಬೇಕು ಅಂತಂದರೆ ಇನ್ನೊಬ್ಬ ಕಲಾವಿದರಾದವ್ರು ಅಥವಾ ನೆಕ್ಸ್ಟು ಗ್ರೇಡ್ ಫೊ ಪ್ರೊಸಿಷನಲ್ಲಿ ಇದ್ದವ್ರಾದ್ರೂ ಒಂದು ಹೆಲ್ಪ್ ಮಾಡಿ ಒಂದು ಅವ್ರನ್ನ ಮುಂದೆ ತೊಗೊಂಡೋಗ್ಬೇಕು ಬಿಟ್ಟು ಬೇರೆ ರೀತಿಯಾಗಿ ಯಾರ್ನೂ ಕುಗ್ಸೋಕ್ಕೆ ಅವ್ರು ಯಾರಿಗು ಅರ್ಹತೆಗಳು ಇರೋದಿಲ್ಲ ಆದ್ದರಿಂದ ಒಬ್ಬರಿಂದ ಒಬ್ರಿಗೆ ಬೆಳ್ಸ್ಬೇಕೇ ವಿನಃ ಯಾವುದೇ ಒಂದು ಕಲಾವಿದರು ಸಾಕಷ್ಟು ಪ್ರಾಮುಖ್ಯತೆ ಇಲ್ಲದೆ ಮತ್ತು ಅವರಿಗೆ ಯಾವುದೇ ಒಂದು ಅವಕಾಶಗಳನ್ನು ಅವ್ರಿಗೆ ತಲ್ಪೋಕ್ಕಾಗ್ತಾ ಇಲ್ಲ ಈಗ ಒಬ್ರಿಗೆ ಅವಕಾಶ ಇಲ್ಲ ಅಂದರೆ ಒಂದು ಒಬ್ಬ ಒಂದು ಮೂವಿ ಮಾಡಿದ ಅಥವಾ ಇನ್ನೊಬ್ಬ ಏನೋ ಒಂದು ಸೀರಿಯಲ್ ಮಾಡಿಕೊಂಡು ಯಾವುದೋ ಒಂದು ಆಕ್ಟ್ ಮಾಡಿ ನೆಕ್ಶ್ಟು ಅವ್ನು ಯಾವುದೇ ಒಂದು ಚಾನ್ಸ್ ಸಿಗೋದಿಲ್ಲ ಏಕಂತಂದ್ರೆ ಅವನು ಒಂದು ಆದ ತಕ್ಷಣ ಇನ್ನೊಬ್ಬನಿಗೆ ಆ ಚಾನ್ಸ್ ಸಿಗ್ತಾ ಇರುತ್ತೆ ಆ ಕಾರಣದಿಂದ ಸಾಕಷ್ಟು ಡೆಮೋಕ್ರೆಸಿ ಆಗಿರ್ಬೋದು ಈಗ ಒಬ್ಬರು ದುಡ್ಡಿದ್ದೋರು ಅವರೇ ನೆಕ್ಸ್ಟು ಗ್ರೇಡಲ್ಲಿರೋದು ಆ ರೀತಿಯಲ್ಲೂ ಆಗ್ತಾ ಇದೆ ಆ ಕಾರಣಗಳಿಂದ ಈಗ ಎಲ್ಲದೂ ಒಂದು ಪ್ರಾಮುಖ್ಯತೆ ಭಾರತದಲ್ಲಿ ಕಲಾವಿದರಿಗೆ ಒಂದು ಮೋಸ ಆ ರೀತಿಯೂ ಆಗ್ತಾ ಇದೆ ಮತ್ತು ಆ ಅನಂತರ ಸಾಕಷ್ಟು ಒಂದು ತಿಳ್ಸೋದೇನಪ್ಪ ಅಂತಂದರೆ ಒಂದು ಕಲಾವಿದರಿಗೆ ಅವ್ಕಾಶ ಸಿಗಬೇಕು ಅಂತಂದರೆ ಎಲ್ಲ ಕಲಾವಿದರು ಸಹ ಇದ್ರ ಬಗ್ಗೆ ಸ್ವಲ್ಪ ಹೋರಾಟ ಆಗಿರ್ಬಾರ್ದು ಏನೇ ಒಂದು ರೀತಿಯಲ್ಲಿ ಸಾಕಷ್ಟು ಮಾಡ್ಕೊಂಡು ಹೋಗ್ಬೇಕು ಏಕಂತಂದ್ರೆ ಈಗ ಒಂದೇ ಒಂದು ಕಾರಣ ಏನಪ್ಪ ಅಂತಂದರೆ ಈಗ ಒಬ್ಬರೇ ಒಬ್ಬರು ಅವ್ಕಾಶ ಸಿಕ್ಕಿಲ್ಲ ಅಂತಂದ್ರೂ ಅವ್ರು ನೆಕ್ಶ್ಟ್ ಅವಕಾಶ ಹುಡುಕ್ತಾ ಹೋದಾಗ್ಲೂ ಅವ್ರ್ಗೆ ಸಿಗ್ತನೇ ಇರೋಲ್ಲ ಅಂದರೆ ಸುಮಾರು ಜನಕ್ ಅವಕಾಶ ಎಷ್ಟು ಲಕ್ಷಾಂತರ ಕೋಟಿಗಟ್ಟಲೆ ಕಲಾವಿದ್ರು ಈ ಭಾರ್ತದಲ್ಲಿ ನಾವು ನೋಡ್ಬೋದು ಆದ್ದರಿಂದ ಎಷ್ಟೇ ಒಂದು ಅವಕಾಶಗಳಾಗಿರ್ಬೋದು ಏನೇ ಆಗಿರ್ಬೋದು ಇನ್ನೊಬ್ರಿಗೆ ಸಿಗ್ಬೇಕು ಬಿಟ್ರೆ ಅದು ಯಾರಿಗೂ ತುಳಿಯೋಕೆ ಸಾಧ್ಯ ಆಗ್ಬಾರ್ದು ಅಂತ ಭಾರತದ ಕಲಾವಿದರಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ಮತ್ತು ಅವಕಾಶಗಳನ್ನು ಸಿಗ್ತಾ ಇದ್ದಾವೆ ಆ ಅವಕಾಶಗಳು ಸರಿಯಾಗಿ ಉಪ್ಯೋಗಪಡ್ಸ್ಕೊಳ್ತ ಇಲ್ಲ ಯಾರಾದ್ರೂ ಆ ಉಪಯೋಗ ಪಡಿಸ್ಕೋಬೇಕು ಅಂತಂದರೆ ಆ ಒಂದು ತುಳಿಯೋದೇನಿದೆ ಅಥವಾ ಈ ದುಡ್ಡಿರೋರ ಹತ್ತಿರ ಅವರೇ ಒಂದು ಪ್ರೊಡಕ್ಷನ್ ಮಾಡಿ ಅವರೇ ಎಲ್ಲ ಮಾಡ್ದ್ರೆ ಅವ್ರ ಮಕ್ಳು ಹೀರೋ ಆಗೋದು ಇದೆಲ್ಲ ಆ ರೀತಿ ಒಂದು ಕಾರ್ಣದಿಂದ ದುಡ್ಡಿದ್ದವ್ರು ಏನು ಬೇಕಾರೂ ಮಾಡ್ಬೋದು ಅನ್ನೋದು ಒಂದು ಮನ್ಸಲ್ಲಿ ಬಂದ್ಬಿಟ್ಟಿದೆ ಇವಾಗ ಎಲ್ಲ ಜನರಿಗೆ ಆ ಒಂದು ಕಾರಣಗಳಿಂದ ಈಗ ನಾವೆಲ್ಲ ಎಚ್ಚೆತ್ಕೋಬೇಕಾಗಿದೆ ಎಲ್ಲ ಕಲಾವಿದರು ನಾವು ನೀವು ಎಲ್ಲರೂ ಈ ಕಲಾವಿದರಿಗೊಂದು ಅವ್ಕಾಶ ಸಿಗಬೇಕು ಅಂತಂದರೆ ಹೊಸ ಹೊಸ ಹೊಸ ಹೊಸ ಕಾರ್ಯಕ್ರಮಗಳು ಹೊಸ ಹೊಸ ಒಂದು ಅಭಿಯಾನಗಳು ಶುರುವಾಗಿ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಾದ ಆ ಆನ್ಸರನ್ನು ಹುಡ್ಕೊಟ್ಟು ಎಲ್ಲರಿಗೂ ಒಳ್ಳೇದು ಒಂದು ಹೆಲ್ಪ್ಫುಲ್ಲಾಗಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಕಲಾವಿದರಿಗೂ ಸಹ ಒಂದು ಉಪ್ಯೋಗಗಳಾಗ್ತವೆ ಅವರು ಕೆಲಸ ಇದ್ದು ಎಲ್ಲರ ಜೊತೆಯೂ ಒಳಗೊಂಡು ಕೆಲ್ಸಗಳನ್ನು ಮಾಡ್ತಾ ನಮ್ಮೊಟ್ಟಿಗೆ ಇರ್ಬೋದು ಅಂತ ಹೇಳಿ ತಿಳಿಸ್ಕೊಳ್ಬೋದು ಇವತ್ತು ಈ ರೀತಿಯಾದ ಇದೊಂದನ್ನು ಎಲ್ಲರೂ ಎಚ್ಚೆತ್ಕೋಬೇಕು ಕಲಾವಿದರಾದ ತಕ್ಷಣ ಅವರಿಗೊಂದು ಬೆಲೆ ಇಲ್ದಂಗೆ ಮಾಡ್ತಿರೋದಾಗಿರ್ಬೋದು ಅವ್ರಿಗೊಂದು ಅವಕಾಶಗಳಿಲ್ದೇ ಇರೋಂಗಾಗಿರ್ಬೋದು ಪ್ರಾಮುಖ್ಯತೆ ಇಲ್ಲದೇ ಇದೆಲ್ಲವೂ ಒಂದು ಕಾರಣಗಳು ಅಂತಂದ್ರೆ ಈಗೆಲ್ಲ ನೀಡ್ತಾ ಹೋರಾಡಿಕೊಂಡು ಬರತಕ್ಕಂಥ ಒಂದು ಕಾರಣಗಳಾಗಿದೆ ಇದೆಲ್ಲದ್ರ ಬಗ್ಗೆ ಒಂದು ನಾವು ಎಚ್ಚೆತ್ತುಕೊಂಡು ಸ್ವಲ್ಪ ಹೋರಾಟ ಮಾಡಬೇಕಾಗಿ ನಾವೆಲ್ಲ ಒಂದು ಹುಷಾರಿಯಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ನನ್ನ ಅಭಿಪ್ರಾಯದಿಂದ ಹೇಳ್ತಾ ಇದ್ದೀನಿ ಆದ್ದರಿಂದ ಸ್ವಲ್ಪ ಕಲಾವಿದರಿಗೂ ಸಾಕಷ್ಟು ಹೆಮ್ಮೆಯಿಂದ ಅಥವಾ ಯಾವುದೇ ರೀತಿಯಾದ ಆಧುನಿಕ ವ್ಯವಸ್ಥೆಗಳಿಂದ ನೋಡ್ತಾ ಹೋಗ್ಬೋದು